ಹಾಂ ನಾನು ನಿಖಿತಾ ಮಾತಾಡ್ತಿದ್ದೀನಿ ಹಾಂ ನಾವು ಹಾಸ್ಪೆಟ್ಲಿಗೆ ಬಂದಿದ್ವಿ ತೋರ್ಸ್ಕೊಳಕ್ಕೆ ಹ್ಞೂ ಹ್ಞೂ ನನಗೆ ಪುಲ್ ಜ್ವರ ಬಂದಿತ್ತಾ ಅದು ಇನ್ನೂ ಸ್ವಲ್ಪ ಕಮ್ಮಿ ಆಗಿಲ್ಲ ಹಾಗೇ ಇದೆ ಸ್ವಲ್ಪ ಬೇಗ ಮೇಲಾಗ ಬೇಕಾದರೆ ಹೇಗೆ ಮಾಡ ಏನು ಮಾಡಬೇಕು ಹ್ಞೂ ಓಕೆ ಹಾಂ ಆಯಿತು ಹಾಂ ಹೋಗಿದ್ವಿ ಹಾಂ ಇಲ್ಲಿ ಬೆಳಗಿನ ಜಾವ ಇಲ್ಲಿ ಹೊರಗಡೆ ಸ್ಥಳ ನೋಡಕ್ಕೆ ಹೋಗಿದ್ವಿ ಹ್ಞೂ ಹಾಂ ಈಗ ಸ್ವಲ್ಪೊತ್ತು ಆಟ ಆಡಿದ್ವಿ ನೀರಲ್ಲಿ

ಹಾಂ ಆಯಿತು

ಹ್ಞೂ ಹ್ಞೂ ಓಕೆ ಆಯಿತು ಹ್ಞೂ ಹಾಂ ಅದು ಕಾಫಿ ಹೇಳಿದ್ದಿರಲ್ಲ ಅದರಲ್ಲಿ ಏನೇನು ಹಾಕಬೇ ಏನೇನು ಹಾಕಿ ಮಾಡಬೇಕು ಹಾಂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಆಯಿತು

ಹಾಂ ಆಯಿತು ಹ್ಞೂ ಓಕೆ ಧನ್ಯವಾದ ಹೇಳಿದ್ದಕ್ಕೆ ಇನ್ನೊಂದು ಸತಿ ಬರ್ತೀವಿ ಹೊಸ್ಪೆಟ್ಲ್ಗೆ ಹಾಂ ಆಯಿತು